ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಹೇಳುದಾದ್ರೆ ಗಾಮೀಣ ಪ್ರದೇಶದಲ್ಲಿ ಶಾಲೆಗಳಲ್ಲಿ ಹೆಚ್ಚಿನ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಆದರೆ ಅಲ್ಲಿ ಈಗಿನ ಈ ರಾಜಕೀಯ ಕ್ಷೇತ್ರದಿಂದ ಅಷ್ಟಾಗಿ ಶಾಲೆಗಳಲ್ಲಿ ವ್ಯವಸ್ಥೆಗಳು ಸರಿಯಾಗಿರುವುದಿಲ್ಲ ಆದ್ದರಿಂದ ಮಕ್ಕಳಿಗೆ ಹೈ ಸ್ಕೂಲ್ ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ ಯಾಕೆ ಹೇಳಿದರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಗಾಮೀಣ ಭಾಗದಲ್ಲಿ ಶಿಕ್ಷಕರು ಉತ್ತಮ ಕೆಲಸಗಳನ್ನು ಮಾಡ್ತಾರೆ ಯಾಕೆ ಹೇಳಿದರೆ ಅವರಿಗೆ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ಇರ್ತದೆ ಹಳ್ಳಿ ಶಾಲೆಗಳಲ್ಲಿ ಮಕ್ಕಳು ಕೂಡ ಒಳ್ಳೆಯವರಾಗಿಯೇ ಇರ್ತಾರೆ ಅಂದರೆ ಮನೆಯವರ ಬಗ್ಗೆ ಅಥವಾ ಜನರ ಬಗ್ಗೆ ಶಿಕ್ಷಕರ ಬಗ್ಗೆ ಉತ್ತಮ ಅಭಿಪ್ರಾಯ ಇರ್ತದೆ ಅವರಲ್ಲಿ ಪೇಟೆ ಭಾಗದಲ್ಲಿ ಅಷ್ಟೊಂದು ಶಿಕ್ಷಕರ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿ ಕೂಡ ಇರುವುದಿಲ್ಲ ಮತ್ತೆ ಅವರಲ್ಲಿ ಆ ಶಿಕ್ಷಕರು ಪೋಷಕರು ಅವರ ಬಗ್ಗೆ ವ್ಯತ್ಯಾಸ ಕೂಡ ಅವರಿಗೆ ಗೊತ್ತಿರುವುದಿಲ್ಲ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸುಧಾರಿಸಲಿಕ್ಕೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂಥೇಳಿ ಕೇಳ್ತಾರೆ ಆದರೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಸುಧಾರಿಸಲಿಕ್ಕೆ ಸರ್ಕಾರ ಹೆಚ್ಚಾಗಿ ಯಾವ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವುದಿಲ್ಲ ಯಾಕೆ ಹೇಳಿದರೆ ಆ ಊರಿನ ಜನರೇ ಅಲ್ಲಿ ಉತ್ತಮ ಸಹಕಾರವನ್ನು ಕೊಡ್ತಾರೆ ಆ ಶಾಲೆಗಳ ಅಭಿವೃದ್ಧಿಗಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಅಲ್ಲಿ ಆ ಗ್ರಾಮೀಣ ಭಾಗದ ಜನರೇ ಅಲ್ಲಿ ಬೇಕಾದಂತಹ ತೋ ಇದು ತೋಟಗಾರಿಕೆಯನ್ನು ಕೂಡ ಅಲ್ಲಿಯ ಗ್ರಾಮದ ಜನರೇ ಬಂದು ಈ ಸಂಘ ಸಂಸ್ಥೆಗಳ ಮೂಲಕ ಕೆಲಸವನ್ನು ಮಾಡಿಕೊಡ್ತಾರೆ ಅದೇ ರೀತಿ ಆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೂಡ ಆ ಭಾಗದ ಆ ಶಾಲೆಯ ಸುತ್ತಮುತ್ತ ಇರುವಂತಹ ಮನೆಗಳ ಜನರೇ ಬಂದು ಅಲ್ಲಿ ಆ ಶಾಲೆಯ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಮತ್ತು ಸರ್ಕಾರ ಕೊಡಬಹುದು ಆದರೆ ಶಿಕ್ಷಕರಿಗೆ ಸಂಬಳವನ್ನು ಕೊಡ್ತಾರೆ ಮತ್ತು ಈ ಈಗ ಇರುವಂತಹ ಶಾಲೆಯಲ್ಲಿ ಬಿಸಿ ಊಟ ಅನ್ನುವಂತಹ ಒಂದು ಹೊಸ ಕಾರ್ಯಕ್ರಮ ಈಗ ಇದೆ ಅದರಲ್ಲಿ ಹೇಳ್ತಾರೆ ಸರ್ಕಾರ ಒಳ್ಳೆಯ ಪೋಷಕಾಂಶ ಇದ್ದಂಥ ಆಹಾರವನ್ನು ಕೊಡಬೇಕು ಕೊಡಬೇಕು ಕೊಡಬೇಕು ಹೇಳಿ ಆದರೆ ಆ ಶಾಲೆಗಳಿಗೆ ಬರುವಂತಹ ಆ ಬಿಸಿಯೂಟಕ್ಕೆ ಬೇಕಾಗುವಂತಹ ಹಣದ ಕೊರತೆ ತುಂಬಾ ಇದೆ ಅಲ್ಲಿ ಪ್ರತಿದಿನ ಮಕ್ಕಳಿಗೆ ಬೇಯಿಸಿ ಹಾಕಬೇಕು ಅನ್ನ ಅದೇ ರೀತಿ ಅದಕ್ಕೆ ಬೇಕಾದಂತಹ ಸಾಂಬಾರು ಪದಾರ್ಥ ಬರೀ ತೊಗರಿಬೇಳೆ ಮಾತ್ರ ಕೊಡ್ತಾರೆ ಆದರೆ ಬೇರೆ ಯಾವುದೇ ವಸ್ತು ಕೊಡುವುದಿಲ್ಲ ಗ್ರಾಮೀಣ ಭಾಗದ ಜನರಾದ್ರೆ ಮಕ್ಕಳ ಮನೆಯವರು ಒಂದು ಅವರ ಮನೆಯಲ್ಲಿ ಆದಂತಹ ತರಕಾರಿಗಳನ್ನು ಕೊಟ್ಟುಕಳುಹಿಸ್ತಾರೆ ಪೇಟೆ ಭಾಗದಲ್ಲಿ ಯಾರು ಕೊಡ್ತಾರೆ ಪೇಟೆಯಲ್ಲಿ ಮಾಡಲಿಕ್ಕೆ ಅವರಿಗೆ ಜಾಗ ಇರುವುದಿಲ್ಲ ಆದ್ದರಿಂದ ಅದು ಸಹ ಇಲ್ಲ ಆದರೆ ಗ್ರಾಮೀಣ ಭಾಗದಲ್ಲಿ ಸುತ್ತಮುತ್ತ ಇರುವಂತಹ ಮನೆಗಳ ಪೇರೆಂಟ್ಸ್ ಅಂದರೆ ಪೋಷಕರು ಅಲ್ಲಿ ಬಂದು ತರಕಾರಿಗಳನ್ನು ಬೆಳೆಸಬಹುದು ಅಥವಾ ಅವರ ಮನೆಯಲ್ಲಿ ಬೆಳೆಸಿದಂಥ ಆಹಾರ ವಸ್ತುಗಳನ್ನು ಕೊಡಬಹುದು ಅಥವಾ ಒಂದು ತೆಂಗಿನಕಾಯಿಯ ಮನೆಯಲ್ಲಿದ್ದರೆ ಅದನ್ನು ಕೊಟ್ಟುಕಳುಹಿಸ್ತಾರೆ ಖಾಲಿ ಬೇಳೆ ಹಾಕಿ ಮಕ್ಕಳಿಗೆ ಸಾರು ಮಾಡಿಕೊಟ್ಟರೆ ಹೇಗೆ ಊಟ ಊಟ ಮಾಡುವುದು ಅದರಲ್ಲಿ ಸಾಧ್ಯ ಇಲ್ಲ ಯಾವತ್ತು ಹಾಗೆ ಸಾಧ್ಯವಿಲ್ಲ ಇದನ್ನೆಲ್ಲ ಸರ್ಕಾರ ಗಮನಿಸಬೇಕು ಅದೇ ರೀತಿ ಆ ಅಡುಗೆಯವರಿಗೆ ಸಂಬಳ ಅದನ್ನು ಕೂಡ ಕ್ರಮ ಪ್ರಕಾರವಾಗಿ ಕೊಡಬೇಕು ಯಾಕೆ ಹೇಳಿದರೆ ಅವರು ಆ ಅಡುಗೆಯವರಿಗೆ ಸಂಬಳವನ್ನು ಕೊಡದಿದ್ದರೆ ಅವರು ಏನು ಕೆಲಸ ಮಾಡ್ತಾರೆ ಬಂದು ಅವರಿಗೆ ಜೀವನ ಮಾಡಲಿಕ್ಕೆ ಹಣ ಉಂಟಾ ಬೆಳಗ್ಗಿಂದ ಸಂಜೆವರೆಗೆ ಅವರು ದುಡಿತಾರೆ ಆ ಮಕ್ಕಳಿಗಾಗಿ ಆದರೆ ಅವರಿಗೆ ಸಂಬಳ ಸರಿಯಾಗಿ ಸಿಗದಿದ್ದರೆ ಅವರು ಕೆಲಸ ಮಾಡಲಿಕ್ಕೆ ಆಗ್ತದ ಅಥವಾ ಅವರ ಮನೆಯಲ್ಲಿ ಅವರು ಅವರ ಮನೆಯವರನ್ನು ಮಕ್ಕಳನ್ನು ನೋಡಿಕೊಳ್ಳಬೇಡ್ವ ಮಕ್ಕಳ ಎಜುಕೇಷನ್ ಇದನ್ನೆಲ್ಲ ನೋಡಿಕೊಳ್ಳಬೇಕಾಗ್ತದೆ ಆದ್ದರಿಂದ ಈ ಗ್ರಾಮೀಣ ಭಾಗದಲ್ಲಿ ಕೂಡ ಈ ಇದನ್ನು ಸುಧಾರಿಸಬೇಕಿದ್ರೆ ಸರ್ಕಾರ ತುಂಬ ಇನ್ನಷ್ಟು ಸಹಕಾರ ಕೊಡಬೇಕು ಆ ಶಾಲೆಗಳಿಗೆ ಯಾವುದೆಲ್ಲ ಕೊರತೆಗಳು ಇದೆ ಅದನ್ನೆಲ್ಲ ಬಂದು ಗ್ರಾಮ ಪಂಚಾಯಯ್ತಿ ಅಥವಾ ತಾಲ್ಲೂಕು ಪಂಚಾಯ್ತಿ ಅಥವಾ ಜಿಲ್ಲಾ ಪಂಚಾಯ್ತಿ ಅಥವಾ ನಮ್ಮ ಸರಕಾರ ರಾಜ್ಯ ಸರ್ಕಾರ ಇವರೆಲ್ಲ ಇದನ್ನು ಖುದ್ದಾಗಿ ಬಂದು ಅಲ್ಲಿ ಗಮನಿಸಬೇಕು ಯಾವ ಎಲ್ಲ ಕೊರತೆಗಳಿವೆ ಅದನ್ನೆಲ್ಲ ಅವರಿಗೆ ಸರಿಪಡಿಸಬೇಕು ಆದ್ದರಿಂದ ಅಲ್ಲಿಯ ಮಕ್ಕಳು ಕೂಡ ಉತ್ತಮವಾಗಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿಯ ಶಿಕ್ಷಕರು ಕೂಡ ಉತ್ತಮರಾಗ್ತಾರೆ ಹಾಗೆಯೇ ಅಲ್ಲಿ ಬಿಸಿಯೂಟದ ಸಿಬ್ಬಂದಿ ವರ್ಗದವರು ಕೂಡ ಉತ್ತಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನನ್ನ ಅಭಿಪ್ರಾಯ ಕೇಳಿದರೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಅತಿ ಮುಖ್ಯ ಯಾಕೆ ಹೇಳಿದರೆ ಹೆಚ್ಚಾಗಿ ಬಡವರು ಅಲ್ಲಿಯ ಬಡ ಜನರ ಮಕ್ಕಳು ಸರಕಾರಿ ಶಾಲೆಗೆ ಹೋಗುವುದು ಆದ್ದರಿಂದ ಅವರಿಗೆ ಉತ್ತಮ ಶಿಕ್ಷಣ ಸಿಗಬೇಕಿದ್ರೆ ನಮ್ಮ ಸರಕಾರ ರಾಜ್ಯ ಸರ್ಕಾರ ಆ ಗ್ರಾಮೀಣ ಭಾಗದಲ್ಲಿರುವ ಶಾಲೆಗಳಿಗೆ ತುಂಬ ಸವಲತ್ತುಗಳನ್ನು ಕೊಟ್ಟು ಆ ಮಕ್ಕಳನ್ನು ನಮ್ಮ ಪೇಟೆ ಭಾಗದಲ್ಲಿ ಇರುವಂತಹ ಮಕ್ಕಳ ಹಾಗೆ ಅವರು ಕೂಡ ಬೆಳೀಬೇಕು ಅವರಲ್ಲಿ ಕೂಡ ನಾವು ನಮ್ಮ ಈಗಿನ ಮಕ್ಕಳೇ ನಮ್ಮ ಮುಂದಿನ ದೇಶದ ಉತ್ತಮ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಉಂಟು ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ